ಹೌದು ಹೇಳಿ ಏನಾಗಬೇಕಾಗಿತ್ತು ಹೌದಾ ಅಣ್ಣ ಯಾವ ಕ ಎಲ್ಲ ಕಂಪ್ನಿದು ಮೊಬೈಲ್ಸ್ ಇದೆ ನಮ್ಮ ಹತ್ತಿರ ನಿಮಗೆ ಯಾವ ಯಾವ ಕಂಪ್ನಿ ಆ ಮ ಮೊಬೈಲ್ ಬೇಕು ಅಂತೀರ ಆ ಕಂಪ್ನೀಲಿ ಕಂಪ್ನಿಗೆ ತಕ್ಕಂಗೆ ಅಮೌಂಟ್ ಇರುತ್ತೆ ಹಾಂ ಹೌದು ಹೌದು ಹಾಂ ಇದೆ ತುಂಬ ನಲ್ವತ್ತೈದು ಸಾವಿರದ ಮೂವತ್ತೈದರ ಒಳಗೆ ಸಿಗುತ್ತೆ ನಿಮಗೆ ಬೇಕು ಅಂದರೆ ಈ ಮಂತ್ಲಿ ಮಂತ್ಲಿ ಇ ಎಮ್ ಐ ಕಟ್ಟೋಥರ ಹಾಕಿಕೊಡ್ತೀವಿ ಕಡಿಮೆ ಇಂಟ್ರೆಸ್ಟು ನಮ್ಮ ಅಂಗಡೀಲಿ ಬೇರೆ ಅಂಗಡಿಗಳ್ಗೆಲ್ಲ ಹೋಲ್ಸಿದ್ರೆ ನಮ್ಮ ಅಂಗಡೀಲಿ ಕಡಿಮೆ ಇಂಟ್ರೆಸ್ಟಲ್ಲಿ ಹಾಕಿಕೊಡ್ತೀವಿ ನೀವು ಫುಲ್ ಕ್ಯಾಶ್ ಕೊಟ್ಬಿಟ್ ತಗಳ್ತೀವಿ ಅಂದರೂ ಓಕೆ ಇಲ್ಲ ಇ ಎಮ್ ಐ ಕಟ್ತೀವಿ ಅಂದರೂ ಓಕೆ ಇಲ್ಲ ಅರ್ಧ ಅಮೌಂಟ್ ಕೊಟ್ಟು ಇನ್ನು ಅರ್ಧ ಅಮೌಂಟ್ ಕೊಡ್ತೀವಿ ಅಂತ ಅನ್ನೋದಾದರು ಓಕೆ ನೀವು ಯಾವ ರೀತಿ ಕೇಳ್ತೀರ ಆ ರೀತಿ ಹಾಕ್ಕೊಡ್ತೀವಿ ಹಾಂ ಬಿಡ್ತೀವಿ ಕಂಪ್ನಿ ಮೇಲೆ ಅಲ್ಲೇ ಅಲ್ಲೇ ಇಡ್ತಾರೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟು ಅಂತ ಅಲ್ಲೇ ಹಾಕಿರ್ತಾರೆ ಹಾಂ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀರ ಅದ್ರ ಮೇಲೆ ನೋಡಿ ಹಾಕ್ಕೊಡ್ತೀವಿ ಬಿಡಿ ಇಲ್ಲೇ ಕೊಳೆಗಾಲದಲ್ಲೆ ಇಟ್ಟಿರೋದು

ಹಾಂ ಬಸ್ ಸ್ಟ್ಯಾಂಡ್ ಕೆಳಗಡೆ ಹೌದು ಬನ್ನಿ ನಾಳೆನೇ ಬೇಕಿದ್ದರೆ ಬನ್ನಿ ಹಾಕಿಕೊಡ್ತೀವಿ ನಾವು ಮಾಮೂಲಿ ಹತ್ತು ಗಂಟೆಯಿಂದ ಯಾ ಐದು ಗಂಟೆವರ್ಗೂ ಇರ್ತೀವಿ ಬನ್ನಿ ಹಾಕ್ಕೊಡ್ತೀವಿ

ಹಾಂ ಇದೆ ಅದನ್ನೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಬನ್ನಿ

ಹಾಂ ಎಲ್ಲ ಕ್ಲಿಯರಾಗಿ ಎಲ್ಲ ಚೆನ್ನಾಗೈತೆ ಫೈ ಜಿದು ಇದೆ

ಹಾಂ ಸರಿ ಆಯಿತು ಬನ್ನಿ ಹಾಕ್ಕೊಡ್ತೀನಿ ಹಾಂ ಹಾಂ ಸಿಕ್ತೀವಿ ಬನ್ನಿ ಸರಿ ಓಕೆ ತ್ಯಾಂಕ್ ಯು